ಹಲೋ ಹಾಂ ಹೇಳಿ ಹಾಂ ಹೇಳ್ರಿ ಹೌದ್ರಾ ಎಷ್ಟು ಜನ ಇದ್ರಿ ರೀ

ನಿಮಗೆ ಏನು ಕಾರ್ ಬೇಕ್ರಾ ಇದು ವ್ಯಾನ್ ಬೇಕಾ ಹದಿನೈದು ಜನದ್ದು ಬೇಕಾ ಅಥ್ವ ಮಿನಿ ಬಸ್ ಬೇಕಾ ಯಾವ್ದು ಬೇಕ್ರೀ ಹಾಂ ಹಾಂ ಇದ್ರಿ ಅದು ಮಿನಿ ಬಸ್ ಥರ ಐತೀ ಎಷ್ಟು ದಿವಸ ಹೋಗ್ತೀರಾ ರೀ ಐದು ಆರು ದಿವ್ಸನಾ ಅದೇ ಕಿಲೋಮೀಟರ್ ಲೆಕ್ಕನಾ ಅಥ್ವಾ ಡೇ ಲೆಕ್ಕ ನಿಮ್ಗ ಯಾವ ಥರ ಬೇಕು ಹಾಂ ಅದೇ ಮಿನಿ ಬಸ್ ಆದರೆ ಅಂದರೆ ನಿಮಗೆ ಫೆಜ್ಜಿಬಲ್ ಇರತ್ತೆ ಅಂದರೆ ಒಂದು ಇಪ್ಪತ್ತು ರೂಪಾಯಿ ಪರ್ ಕಿಲೋಮಿಟ್ರ್ ಐತ್ ರೀ ನೆಡಿತೈತಿ ಅಲ್ಲ ರೀ

ಏ ಇನ್ನು ಡೀಜೆಲ್ ರೇಟ್ ಎಲ್ಲ ಎಷ್ಟು ಏರಿ ಬಿಟ್ಟೈತಿ ಮತ್ತು ಹೆಂಗೆ ಮಾಡಕ್ಕೆ ಹೇಳ್ತಿರ ರೀ ಡ್ರೈವರು ಬಾಟ ಗೀಟ ಎಲ್ಲ ಜಾಸ್ತಿ ಆಗ್ತೈತಿ ಈಗ ಲಾಸ್ಟ್ ಒಂದು ಹದಿನೆಂಟು ರೂಪಾಯಿ ಹಾಕಿ ಕೊಡ್ತೀನಿ ನೋಡ್ರಿ ಬೇಕಾದರೆ

ಹಾಂ ಅದೇ ನಿಮಗೆ ಒಳ್ಳೆಯ ಎಲ್ಲ ರೆಡಿ ಮಾಡ್ಸಿ ಇಟ್ಟಿರ್ತೀನಿ ನೋಡಿ ಏನು ರೀ ಬೇಕಾದ್ರೆ ಒಂದು ರೂಪಾಯಿ ಎರಡು ರೂಪಾಯಿ ಹೆಚ್ಚು ಕಡಿಮೆ ಮೇಲೆ ಹಾಕ್ಸಿ ಕೊಡ್ತೀನಿ ಹಂಗೇನಿಲ್ಲ ಯಾವಾಗ ನಾಳೆ ಬೇಕು ಅಲ್ಲಾ ರೀ ಎಷ್ಟು ಗಂಟೆಗೆ ಬೇಕು ರೀ ತಿಳ್ಕಂಡು ಹೇಳ್ತೀರಾ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಸರಿ ಸರಿ ಸರ್